ಹನ್ನೊಂದು ಮೂರು ಎರಡು ಸಾವಿರದ ಹದಿಮೂರು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಐದು ಎಂಟು ಎರಡು ಸಾವಿರದ ಹದಿನೇಳು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೇಳು